ನಾವು ಅಡುಮ ಅಡುಗು ಮನೆಗೆ ಹೋಗುವ ಮುನ್ನ ಸ್ವಚ್ಛವಾಗಿ ಸ್ನಾನ ಮಾಡಿ ಅಡಿಗೆ ಮನೆಗೆ ಹೋಗಿ ಒಲೆ ಹಚ್ಚ್ಬೇಕು ಲೈಟರಿಂದಾನೇ ಒಲೆ ಹಚ್ಚ್ಬೇಕು ಆಮೇಲೆ ಕಟ್ಗಿ ಪೆಟ್ಗೆಯಿಂದ ದೂರದಿಂದ ಹಚ್ಚಿ ದೂ ಕಟ್ಗಿ ಪೆಟ್ಟಿಗೆಯನ್ನು ದೂರವಾ ಇಡಬೇಕು ಆಮೇಲೆ ಕರೆಂಟಿನ ಸಾಮಾನು ಆಗ್ಲಿ ಸೆಲ್ಫೋನು ಫೋ ಮಾಮೂಲಿ ಫೋನ್ ಆಗಲಿ ಈ ಥರ ಹತ್ರ ಎಲೆಕ್ಟ್ರಿಕಲ್ ಸಾಮಾನು ಅವೆಲ್ಲ ದೂರ ಇಡ್ಕೊಬೇಕು ಆಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಇಟ್ಟು ಇಳಿಸುಕೊಂಡು ಮೇಲೆ ಕುಕ್ಕರ್ ತಣ್ಣ ಆದ ಮೇಲೆ ಅದನ್ನ ಮುಚ್ಳ ತೆಗಿಬೇಕು ಅದು ಇನ್ನ ಹಬೆ ಇದ್ದಾಗ ತೆಗೆದರೆ ಅದು ಸಿಡಿಯುತ್ತೆ ಆ ಥರ ಎಲ್ಲ ಮಾಡ್ಬಾರದು ಆಮೇಲೆ ನಾವು ಅಡಿಗೆ ಮಾಡಿ ಆಚೆ ಬರುವ ಮುನ್ನ ಒಂದ್ಸಲ ಸ್ಟೌವ್ ಚೆಕ್ ಮಾಡ್ಕೆಂಡು ಅದೇ ರೀತಿ ಸಿಲಿಂಡರ್ನು ಚೆಕ್ ಮಾಡ್ಕೆಂಡು ಹೊರಗಡೆ ಬರಬೇಕು ನಾವು ಆಚೆ ಹೋಗೋ ಮುನ್ನ ಎಲ್ಲಾ ಒಂದ್ಸಲ ಚೆಕ್ ಮಾಡ್ಕೆಂಡು ಹೊರಗಡೆ ಹೋಗಬೇಕು ಚೆಕ್ಪ ಮಾಡ್ಕೆಂಡು ಹೊರಗಡೆ ಹೋಗಬೇಕು ಆಮೇಲೆ ನಾವು ಅಡುಗೆ ಮಾಡುವ ಮುಂದೆ ಕೈಗಳನ್ನು ಚೆನ್ನಾಗಿ ತೊಳ್ಕೊಬೇಕು ಆಮೇಲೆ ಆ ತರಕಾರಿ ಬೇಳೆ ಅಕ್ಕಿ ಅತ್ ಎಲ್ಲ ವಾಟ್ರುನ ನೀರಿನಿಂದ ಚೆನ್ನಾಗಿ ತೊಳ್ಕಂಡು ಒಂದಕ್ಕೆ ಎರಡು ಸಲ ತೊಳೆದು ಪೌಡ್ರುನ ಬೇಯಿಸ್ಕೊಬೇಕು ಬೇಯಸಿ ಹಿಂಗೆ ಮಾಡಬೇಕು ಗ್ಯಾಸಿನ ಮೇಲೆ ಮಾಡ್ಬೇಕಾದರೆ ಗ್ಯಾಸಿನ ಮೇಲೆ ಲ ಆಮೇಲೆ ಥರ ತರಕಾರಿ ಆಗಲಿ ಬೇಳೆ ಕಾಳು ಸೊಪ್ಗಳು ಏನೇ ತ ಏನೇ ಆಗಲಿ ಒಟ್ರ್ನ ಚೆನ್ನಾಗಿ ಒಂದಕ್ಕೆ ಎರಡು ಸಲ ಉಪ್ಪು ಹಾಕಿ ಉಪ್ಪು ಹಾಕಿದ ನೀರಲ್ಲಿ ಆ ತರಕಾರಿಗಳನ್ನು ಚೆನ್ನಾಗಿ ತೊಳಿಬೇಕು ತೊಳಿದ್ರ ಮೇಲೆ ಬಟ್ಟೆ ಆಕಿ ಹೊರೆಸಿ ಹಚ್ಕೊಂಡು ಅವು ತುಂಬ ಅಡುಗೆಯಲ್ಲಿ ಬಳಸಿ ಬಳ್ಸ್ಕೊಬೌದು ಬಳ್ಸ್ಕೊಬೌದು ಆಮೇಲೆ ಸಮಯ ಆದರೇನು ಅದಕ್ಕಾದ್ರೆ ಕೂಡ ಮಾಡಿದ ಮೇಲೆ ಸೀಮೆ ಎಣ್ಣೆಯನ್ನು ದೂರ ಅಲ್ಲಿ ಇಡಬೇಕು ಎಲೆಕ್ಟ್ರಿಕಲ್ ಕರೆಂಟಿನ ಸಾಮಾನನ್ನು ಕೂಡ ದೂರದಲ್ಲಿ ಇಡಬೇಕು ಯಾವಾಗಲೂ ಬೆಂಕಿಗೆ ಹತ್ತಿರ ಈ ಥರ ಏನು ಇಡೋಕೆ ಹೋಗ್ಬಾರ್ದು ರೀ ನಾವು ನಾವು ಏನೇ ಕೆಲಸ ಮಾಡಲಿ ಮುಂಚಿತವಾಗಿ ನಮ್ಮ ಕೈಗಳನ್ನು ಸೋಪಿನಿಂದ ತೊಳಕಂಡು ನೀಟಾಗಿ ಮಾಡಬೇಕು